ನಾವು ಹಣದ ಉಳಿತಾಯನ ಎಫ್ ಡಿ ಮಾಡಿಸ್ತೀವಿ ಅಂದರೆ ಪೋಶ್ಟ್ ಆಫೀಸಲ್ಲಿ ಮಾಡಿಸ್ತೀವಿ ಬ್ಯಾಂಕುಗಳಲ್ಲಿ ಮಾಡಿಸ್ತೀವಿ ಮತ್ತು ಮ್ಯೂಚುವಲ್ ಫಂಡು ಮಾಡಿಸ್ತೀವಿ ಈ ಮ್ಯೂಚುವಲ್ ಫಂಡ್ ಅನ್ತಕ್ಕಂಥದ್ದು ಕೆನ್ರಾ ಬ್ಯಾಂಕಲ್ಲಿದೆ ಎಲ್ಲ ಬ್ಯಾಂಕ್ಗಳಲ್ಲೂ ಇದೆ ಬ್ಯಾಂಕ್ ಮ್ಯೂಚುವಲ್ ಫಂಡು ಮಾಡಿಸ್ತೀವಿ ಮತ್ತು ಹಳ್ಳಿಗಳಲ್ಲಿ ಪೋಸ್ಟ್ ಆಫೀಸ್ಗಳು ಇರುತ್ತೆ ಸಣ್ಣ ಸಣ್ಣ ಪೋಸ್ಟ್ ಆಫೀಸ್ಗಳು ಅಲ್ಲಿ ಕೂಡ ಎಫ್ ಡಿ ಮಾಡಿಸ್ತೀವಿ ಇವನ್ನೆಲ್ಲ ನಾವು ನಂಬ್ತೀವಿ ನಾವೆಲ್ಲ ನಂಬ್ತಿವಿ ನಾವು ಯಾಕೇರೆ ಸರ್ಕಾರದ ಬ್ಯಾಂಕುಗಳಲ್ಲಿ ಸರ್ಕಾರದ ಪೋಸ್ಟ್ ಆಫೀಸ್ಗಳಲ್ಲಿ ದುಡ್ಡು ಎಲ್ಲೂ ಹೋಗಲ್ಲ ದುಡ್ಡು ಭದ್ರವಾಗಿರ್ತೈತೆ ನಮ್ಮ ದುಡ್ಡು ನಮಗೆ ಯಾವತ್ತೋದರೂ ಕೊಡ್ತಾರೆ ನಮಗೆ ಅವ್ರದ್ದು ಗೌರ್ಮೆಂಟ್ ಬಡ್ಡಿ ಏನು ಇರ್ತದೋ ಅದರಂತೆ ಬಡ್ಡಿ ಹಾಕಿಬಿಟ್ಟು ನಮಗೆ ಕೊಡ್ತಾರೆ ಇದರಿಂದ ಹಣ ಉಳಿತಾಯ ಮಾಡೋದನ್ನು ನಾವು ಕಲ್ತಿದ್ದೀವಿ ಎಫ್ ಡಿ ಮಾಡಿಸ್ತೀವಿ ಮ್ಯೂಚುವಲ್ ಫಂಡ್ ಎರಡೂ ಮಾಡ್ತೀವಿ ಯಾವ್ದ್ರಲ್ಲೂನು ನಮ್ಗೇನು ಮೋಸ ಇಲ್ಲ ಅದರಿಂದ ನಾವೆರಡರಲ್ಲೂ ಮಾಡ್ತೀವಿ ಎರಡರಲ್ಲೂ ಇಡ್ತೀವಿ ಯಾರ ಹತ್ರ ಎಷ್ಟು ದುಡ್ಡು ಇದ್ದಾರೆ ಅಷ್ಟು ಇಡ್ಬೌದು ಇಷ್ಟಕ್ಕೆ ಅಂತ ಲಿಮಿಟ್ ಏನಿಲ್ಲ ಅದೆ ಒಂದು ಒಂದು ಸಾವಿರದ ರುಪಾಯಿಂದ ಹಿಡ್ದು ಹದಿನೈದು ಲಕ್ಷ ಮೂವತ್ತು ಲಕ್ಷದ್ವವರೆಗೂ ಇಡ್ಬೌದು ಯಾರ ಯಾರ ಹತ್ರ ಎಷ್ಟು ಇದ್ದರೆ ಅಷ್ಟು ಇಟ್ಕೊಂಡು ಅವ್ರವ್ರ ಅನ್ಕೂಲಕ್ಕೆ ತಕ್ಕನಾಗೆ ಜೀವನ ಮಾಡ್ಕೊಂಡು ಹೋಗ್ಬೋದು